ನಮ್ಮ ಅತ್ಯಂತ ದೊಡ್ಡ ಸಾಮರ್ಥ್ಯ ಅಂದರೆ ನಾವು ಒಳ್ಳೆಯ ಮನಸ್ಸನ್ನ ಇಟ್ಕೋಬೇಕು ಯಾರಿಗೂ ಯಾವತ್ತೂ ಕೆಡುಕನ್ನು ಬಯಸಬಾರ್ದು ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಆಸೆಗಳನ್ನೋದು ಇರುತ್ತೆ ಹಾಗೆ ನಾವು ಯಾರಿಗೂ ತೊಂದರೆಯನ್ನು ಮಾಡಬಾರ್ದು ನಾವು ಏನಾದರೂ ಸಾಧಿಸಬೇಕಾದ್ರೆ ಮೊದಲು ನಮ್ಮಲ್ಲಿ ಛಲ ಇರಬೇಕು ಮತ್ತು ಆಸಕ್ತಿ ಇರಬೇಕು ಇದನ್ನ ಕಲಿತೇ ಕಲಿತಿನಿ ನಾನು ಮಾಡ್ತಿನೇ ಮಾಡ್ತೀನಿ ಅನ್ನೊ ಹುಮ್ಮಸ್ಸು ಇರಬೇಕು ಅತೀ ಹೆಚ್ಚಾಗಿ ನಾವು ನಮ್ಮ ಗುರಿಯನ್ನು ಸಾಧಿಸಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಎಂತ ಕಷ್ಟದಲ್ಲಾದರೂ ನಾನು ಮುನ್ನುಗ್ಗುತ್ತೀನಿ ಅನ್ನೊ ಛಲ ಇರಬೇಕು ಏನಾದರೂ ಸಾಧಿಸಬೇಕಾದ್ರೆ ಎಷ್ಟೋ ಅಡೆತಡೆಗಳು ಬರ್ತವೆ ಜೀವನದಲ್ಲಿ ಅವಕ್ಕೆಲ್ಲ ನಾವು ಹಿಂಜರಿಬಾರದು ಇಲ್ಲ ನಾನು ಮಾಡೇ ಮಾಡ್ತೀನಿ ಈ ಮನೇಲೆಲ್ಲ ಸುಮ್ಮನೆ ಆಗಿಬಿಡು ಹೋದರೆ ಹೋಗಲಿ ಅಂತಾರೆ ಅದಕ್ಕೆಲ್ಲ ನಾವು ಸುಮ್ಮನೆ ಆಗಬಾರ್ದು ನಾವು ಮಾಡೇ ಮಾಡ್ತೀವಿ ಅಂತ ಮುನ್ನುಗ್ಗಬೇಕು ನಾವು ಪ್ರತಿನಿತ್ಯವು ಏನಾದರೂ ಹುಡುಕಬೇಕು ಅದು ಮಾಡಬೇಕು ಇದನ್ನ ಕಲಿಬೇಕು ಹಾಗ್ಮಾಡ್ಬೇಕು ಅನ್ನೋ ಹುಮ್ಮಸ್ಸು ನಮ್ಮಲ್ಲಿ ಇರಬೇಕು ಇದ್ದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ಸಾಧಿಸ್ಬೋದು ಮತ್ತು ನಮಗೆ ಸಿಕ್ಕಿರುವ ಸಮಯ ಸಮಯ ಮಾತ್ರ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ತುಂಬ ಪ್ರತಿಮುಖ್ಯ ಯಾಕೆ ಅಂದರೆ ತುಂಬ ಅಂದರೆ ತುಂಬ ಮುಖ್ಯ ಸಮಯ ಈಗ ಹೋಗಿರೊ ಸಮಯ ಮತ್ತೆ ನಮಗೆಂದೂ ಸಿಗೋಲ್ಲ ಈಗ ಮುತ್ತು ಒಡೆದು ಮುತ್ತು ಹೋದರೆ ಸಿಕ್ಕಿತ್ತೆನ್ನೋ ಏನೋ ಗಾದೆನೇ ಇದೆ ಹಾಗೆ ಸಮಯ ಮಾತ್ರ ತುಂಬ ಮುಖ್ಯ ಆಗಿರುತ್ತೆ ಪ್ರತಿನಿತ್ಯವು ನಮ್ಮ ಗುರಿಯನ್ನು ಸಾಧಿಸಲು ಏನಾದರೂ ಸರಿ ಎಷ್ಟೇ ಕಷ್ಟ ಆದರೂ ಸರಿ ನಾವು ಮಾತ್ರ ಮುನ್ನುಗ್ಗಬೇಕು ನಾವು ನಮ್ಮ ಪ್ರಯತ್ನವನ್ನು ಮುನ್ನುಗ್ಗಿಸಬೇಕಾಗುತ್ತೆ ಹೀಗೆ ಎಲ್ಲ ಮಾಡಬೇಕು ನಾವು ಎಷ್ಟೋ ಜನಗಳು ನಮ್ಮನ್ನು ಹಿಂದೆ ಎಳೆಯಲು ಪ್ರಯತ್ನಿಸ್ತಾರೆ ಇರ್ಬೋದು ಆದರೆ ನಾವು ಅದಕ್ಕೆಲ್ಲ ಹಿಂಜರಿಬಾರ್ದು ಯಾರು ನಮ್ಮ ಸುದ್ದಿ ಬಂದರೂ ನಾವು ಮಾತ್ರ ಸುಮ್ಮನಿರ್ಬಾರ್ದು ಏನಾದರೂ ಕಷ್ಟ ಆಗಲಿ ಸುಖ ದುಃಖ ಎಷ್ಟೇ ಆಗಲಿ ಅವ್ರ್ಗೆ ಮಾತ್ರ ನಾವು ಎಂದು ಕೀಳಾಗಿ ನೋಡಬಾರ್ದು ಈಗ ಎಷ್ಟೋ ಜನ ಮಾತು ಎಷ್ಟೋ ಜನನ ಎಷ್ಟೋ ಜನಗಳು ಕೀಳಾಗಿ ನೋಡಿದ್ದಾರೆ ಈಗ ಅವರೆಂಥೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿಲ್ಲ ಹೇಳು ಮತ್ತು ನಾವು ಇಟ್ಟ ಗುರಿ ನಮ್ಮ ತಲೆಯಲ್ಲಿ ಜಾಸ್ತಿ ಯೋಚನೆ ಮಾಡಬೇಕು ಆ ಗುರಿ ಬಗ್ಗೆ ನಾನುನ್ ಆ ಗುರಿನ ಹೆಂಗೆ ಸಾಧಸ್ತೀನಿ ಅದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಯಾವುದ್ರಿಂದ ಹೆಂಗ್ ಸಾಧಿಸಬೇಕು ಈಗ ನಾವು ಪ್ರತಿನಿತ್ಯ ನಮ್ಮ ಮನ್ಸಿನಲ್ಲಿ ನಮ್ಮ ಗುರಿ ಮತ್ತು ಸಾಧನೆ ಕಡೆ ನಮ್ಮ ಯೋಚನೇನೂ ಇರಬೇಕು ನಾವು ಯಾವುದೇ ಕೆಲಸ ಮಾಡಿದರೂ ಎಂದೇ ಆಗಲಿ ಕಷ್ಟಪಟ್ಟು ಮಾತ್ರ ಮಾಡಬಾರ್ದು ಓಹ್ ಇದು ನನ್ನ ಕೈಲಿ ಆಗೋಲ್ಲ ಇದು ಅಂತು ನಂಗೆ ಇಷ್ಟನೇ ಇಲ್ಲ ಯಾವುದೇ ಕೆಲಸ ಮಾಡು ನೀನು ಇಷ್ಟಪಟ್ಟು ಮಾಡ್ಬೇಕು ಕೆಲಸ ಮಾತ್ರ ಹ್ಞೂ ಆಗುತ್ತೆ ನಾನು ಪ್ರಯತ್ನ ಮಾಡ್ಬೋದು ಮಾಡಬಲ್ಲೆ ಅನ್ನೊ ರೀತೀಲಿ ಮಾಡಬೇಕು ನಮಗೆ ಅದರ ಬಗ್ಗೆ ತುಂಬ ಆಸಕ್ತಿ ಆಲೋಚನೆ ಮತ್ತು ಪ್ರತಿನಿತ್ಯ ಧೈರ್ಯ ಧೈರ್ಯ ಮುಖ್ಯ ಧೈರ್ಯ ಇರಬೇಕು ಓಹ್ ನಾನು ಇದು ಮಾಡೇ ಮಾಡ್ತೀನಿ ಅನ್ನೊ ಧೈರ್ಯ ಇರಬೇಕು ನಮ್ಮ ಜೀವನದಲ್ಲಿ ತಪ್ಪುಗಳು ತುಂಬ ಸಹಜ ತಪ್ಪು ಮಾಡೋದು ಸಹಜ ನಾವದನ್ನ ತಿಳ್ಕೊಂಡು ಇದು ತಪ್ಪಲ್ಲ ಮತ್ತು ನಾವು ಬದ್ಲಾಗೋಣ ಅಂತ ಆಗ್ತೀವಲ್ಲ ಅದು ತುಂಬ ಜೀವನ್ದಲ್ಲಿ ತುಂಬ ಮುಖ್ಯ ಬದ್ಲಾಗೋದು ಮಾತ್ರ ಬಹಳ ಮುಖ್ಯ ಬದಲಾಗ್ಬೇಕು ಜೀವನ ಎಲ್ಲ ಒಂದೇ ರೀತಿ ಇರೋಲ್ಲ ಹುಟ್ದಾಗ್ಲಿಂದ ಹುಟ್ದಾಗಿಂದನು ಸಾಯೋತಗಣ ನಾವು ಜೀವನದಲ್ಲಿ ಎಷ್ಟೊಳ್ಳೆ ಕೆಲಸ ಮಾಡಿದ್ವಿ ಏನೇನು ಸಾಧನೆ ಮಾಡಿದ್ವಿ ನಮ್ಮ ಸಾಮರ್ಥ್ಯ ಎಂಥದು ದೌರ್ಬಲ್ಯ ಏನು ಅನ್ನೋದೇ ಜನ ನೆನೆಸ್ತಾರೆ ಹೊರತು ಅಯ್ಯೋ ಬಿಡು ಇವ್ರ್ದು ಏನು ಹೇಳ್ತಿಯಾ ಇವ್ನು ಕೈಲಾಗದೋನು ಅಂತ ಅನ್ನಬಾರದು ಜನಗಳೂ ನಾವು ಚಿಂತೆಗೆ ತಲೆ ಬಾಗಬೇಕು ಮತ್ತು ಹಲ್ವಾರು ವೀರ ಯೋಧರು ನಮ್ಮ ದೇಶಕ್ಕೆ ಹೆಚ್ಚಿನ ಸಾಮರ್ಥ್ಯದಿಂದ ಮತ್ತು ದೌರ್ಬಲ್ಯಗಳಿಂದ ಸಾಧನೆ ಮಾಡಿದ್ದಾರೆ ಅದಕ್ಕೆ ಈಗ ನಾವು ಸ್ವಾತಂತ್ರ್ಯ ಸಿಕ್ಕಿ ನಾವು ಸ್ವತಂತ್ರವಾಗಿರೋದು ಇಲ್ಲ ಅಂದರೆ ಬ್ರಿಟಿಷರು ಪೋರ್ಚುಗೀಸರು ಚೀನರು ಎಷ್ಟೆಲ್ಲ ಏನೇನೊ ಕತೆ ಮಾಡೋಗೋರೊ ಗೊತ್ತಿಲ್ಲ ಈಗ ನಮ್ಮಲ್ಲಿ ಹುಮ್ಮಸ್ ಇರಬೇಕು ಈ ಥರದ್ ಹುಮ್ಮಸ್ ಒಂದು ಇರಲೇ ಬೇಕು ನಮ್ಮ ಹೆಚ್ಚಿನ್ ಸಾಮರ್ಥ್ಯ ಹಾಗೂ ನಂಬಿಕೆ ನಮ್ಮಲ್ಲಿರಬೇಕು ನಾವು ಯಾವುದೇ ಗುರುಗಳು ಮ ಯಾವುದೇ ಗುರುಗಳ ಮಾರ್ಗಗಳಿಂದ ಅವರ ಒಳ್ಳೆಯ ಗುಣ ಇರ್ಬೋದು ಅವುಗಳಲ್ಲಿ ತುಂಬ ಆಸಕ್ತಿ ಏನೇಳ್ತಾರೋ ಮೊದಲು ಅದನ್ನ ನಾವು ಕೇಳಿಸ್ಕೊಬೇಕು ಇಲ್ಲ ಅವ್ರ ದಾರಿಗೆ ನಡೀಬೇಕು ಅವರು ಒಂದು ಮಾರ್ಗದರ್ಶಿ ಅಷ್ಟೇ ನಮ್ಮ ಗುರಿ ಮುಂದೆ ಇದ್ದರೆ ಗುರು ಹಿಂದೆ ಇರಬೇಕು ನಾವು ಯಾವುದೇ ಯಾವುದೇ ಕೆಲಸ ಮಾಡಬೇಕಂದ್ರೂ ನಮಗೆ ಇದಾಗೊಲ್ಲ ಅಂತ ಮಾತ್ರ ಎಂದು ಅನ್ಕೋಬಾರ್ದು ಇಲ್ಲ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಮ್ಮ ಅಲ್ಲಿರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆಗ ನಾವು ಏನಾದ್ರೂ ಸಾಧನೆ ಮಾಡ್ತೀವಿ ನಮ್ಮ ಜೀವನದಲ್ಲಿ ನಾವು ತುಂಬ ಕಷ್ಟ ಬರುತ್ತೆ ಅದಕ್ಕೆಲ್ಲ ಹಿಂಜರ್ತಾ ಹೋಗಬಾರ್ದು ಸಾಮರ್ಥ್ಯ ನಮ್ಮ ಸಾಮರ್ಥ್ಯ ಹೆಚ್ಚಿನ ಸಾಮರ್ಥ್ಯ ನಾವು ಅದರ ಮೇಲೆ ಉಪಯೋಗಿಸಬೇಕು ನಮ್ಮ ಗುರಿ ತಲುಪಬೇಕಾದ್ರೆ ನಾವು ಇಟ್ಟ ಹೆಜ್ಜೆ ಎಂದು ಹಿಂದೆ ಎಳೀಲೆಬಾರದು ಯಾಕೆ ಅಂದರೆ ಅದು ನಾವು ಇದ್ದೂ ಪ್ರಯೋಜನ ಇಲ್ಲ ನಾವು ಇಟ್ಟಿರೊ ಗುರಿ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅದಕ್ಕೆ ನಾವೆಷ್ಟು ಪ್ರಯತ್ನ ಮಾಡಬೇಕು ಇನ್ನೇನು ಸಕ್ಸಸ್ ಆಯಿತು ನನಗೆ ಸಿಕ್ಕಿತು ಅನ್ನೋ ತಗಳಣ ತುಂಬ ಪ್ರಯತ್ನ ಮಾಡಬೇಕು ಅವ್ನ ಕೈಲೇನು ಆಗುತ್ತೆ ಅಂತ ಹೇಳೋರೆ ಜಾಸ್ತಿ ಜನ ತುಂಬ ಇದು ಮಾಡ್ತಾರೆ ಅವ್ನ ಕೈಯಲ್ಲೇನು ಆಗುತ್ತೆ ಬಿಡು ಅವ್ನು ಹಂಗೆ ಹಿಂಗೆ ಅನ್ಕೊತಾರೆ ಅವರ ಅವ್ರ ಮುಖಕ್ಕೆ ಹೊಡ್ದಂಗೆ ನಾವು ಬಾಳಬೇಕು ನಾವು ಯಶಸ್ಸನ್ನು ಕಾಣಬೇಕು ನಮ್ಮ ಕೈಯಲ್ಲಿ ಇಂದು ಸಾಧಿಸೋಕ್ಕೆ ಆಗೋಲ್ಲ ಅಂತ ಅಂದ್ಕೋಬಾರ್ದು ನಮ್ಮ ಮನಸ್ಸಲ್ಲಿ ಹೇಳಬೇಕು ಯಾಕೆ ಆಗೋಲ್ಲ ನಾನು ಪ್ರಯತ್ನ ಮಾಡಿದರೆ ಯಾಕೆ ಆಗೋಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಮ್ಮಲ್ಲಿ ಇರಬೇಕು ಮೊದಲು ನಂಬಿಕೆ ನಮ್ಮಲ್ಲಿ ಇರಬೇಕು ಈಗ ಹಲವಾರು ಈಗ ಸ್ತ್ರೀಯರು ತಗೊಳ್ಳಿರಿ ಎಷ್ಟು ಒನಕೆ ಓಬವ್ವ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಜೀಜಾ ಬಾಯಿ ಇನ್ನೂ ಹಲವಾರು ಸ್ತ್ರೀಯರೇ ಅಷ್ಟೊಂದು ಸಾಮರ್ಥ್ಯ ದೌರ್ಬಲ್ಯಗಳಿಂದ ಹೋರಾಡಿ ಅವರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಮಗೆ ಎಷ್ಟು ಉಪಯೋಗ ಮತ್ತು ಸಹಾಯವನ್ನು ಮಾಡಿ ಈಗ ನಮ್ಮನ್ನು ಅಗಲಿ ಬಿಟ್ಟು ಹೋದ್ರು ನಾವು ಹಂಗೆ ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಹೆಚ್ಚಿನದಾಗಿ ನಾವು ನಮ್ಮ ದೇಶಕ್ಕೆ ಏನಾದ್ರೂ ಮಾಡಬೇಕು ಸಾಧಿಸ್ಬೇಕು ಅವರಂಗೆ ನಾವು ಹೆಸ್ರುವಾಸಿ ಏನಾದರೂ ಮಾಡಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ನಾವು ಏನು ಬಿಡು ಇದು ಆಗೋಲ್ಲ ಇದು ಅಷ್ಟೇ ಅಂತ ನಾವೇನು ಅನ್ಕೊಣಕ್ಕೆ ಹೋಗಬಾರ್ದು